ಹಾಂ ಹೌದು ಹಾಂ ಯಾರು ಹಾಂ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಹಾಂ ಸರ್ ಗ ಕ್ಲೀನ್ ಮಾಡ್ತಾ ಇದ್ದೀವಿ ಸರ್ ಡೈಲಿ ಕ್ಲೀನ್ ಮಾಡ್ತೀವಿ ಸರ್

ಹಾಂ ಹಾಂ ಆಯ್ತು ಹಾಂ ಓಕೆ ಸರ್

ಓಕೆ ಸರ್ ಹಾಂ ಓಕೆ ಓಕೆ ಸರ್ ಇಲ್ಲ ಸರ್ ಒಂದು ಒಂದು ಎರಡು ಜನ ರಜೆ ಹಾಕ್ತ ಇದ್ದಾರೆ ಹಾಗಾಗಿ ಸ್ವಲ್ಪ ಕೆಲಸ ಸ್ಲೋ ಆಯಿತು ಹಾಗಾಗಿ ಅದು ನಾನು ಕ್ಲೀನ್ ಮಾಡಿಸ್ತೀನಿ ಸರ್ ಎಲ್ಲ ಮಾಡ್ತೀನಿ ಹಾಂ ಓಕೆ ಸರ್ ಸ್ವಾರಿ ಸರ್ ತಪ್ಪಾಯಿತು ಹಾಂ ಓಕೆ ಸರ್

ಹಾಂ ಓಕೆ ಸರ್ ಹಾಂ ಓಕೆ ಸರ್ ಓಕೆ ಸರ್ ಮಾಡ್ತೀವಿ ಮಾಡ್ತೀವಿ ಸರ್ ಹಾಂ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಬಂದು ಒಂದು ಎರಡು ದಿವಸ ರಜೆ ಮಾಡಿದ್ದೆ ನನ್ನ ನನ್ನ ಜೊತೆ ಕೆಲಸ ಮಾಡೋರು ಒಂದಿಷ್ಟು ಜನ ಒಂದು ಎರಡು ಜನ ಅವ್ರು ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು ಅಂತೇಳಿ ಸ್ವಲ್ಪ ಕೆಲ್ಸಕ್ಕೆ ರಜೆ ಮಾಡಿದ್ದರು ಇನ್ಮೇಲೆ ಡೈಲಿ ಬರ್ತಾರಂತೆ ಸರ್

ಹಾಂ ಹಾಂ ಹಾಂ ಓಕೆ ಸರ್ ಹಾಂ ಓಕೆ ಸರ್ ಓಕೆ ಸರ್ ಸರ್ ನಾವು ಪಿ ಹೌದು ಹೌದು ಹೌದು ಸರ್ ಇದು ಟಾಯ್ಲೆಟ್ ರೂಮಿಗೆಲ್ಲ ಹಾರ್ಪಿಕ್ಕು ಆಮೇಲ್ರ್ ಬ್ಲೀಚಿಂಗ್ ಪೌಡ್ರ್ ಎಲ್ಲ ಮುಟ್ಸ್ ಇದು ಯೂಸ್ ಮಾಡದಾ ಹಾರ್ಪಿಕ್ ಎಲ್ಲ ಯೂಸ್ ಮಾಡ್ತೀವಿ ಹಾಂ ಸರ್ ಕ್ಯಾ ಹಾಂ ಸರ್ ಹಾಂ ಹಾಂ ಸರ್ ಓಕೆ ಸರ್ ಹಾಂ ಓಕೆ ಸರ್ ಕಾಲ್ ಮಾಡ್ತೀನಿ ಸರ್ ವೆ ವೆಲ್ಕಮ್ ಸರ್ ತ್ಯಾಂಕ್ ಯು